ನಮಸ್ಕಾರ ಈ ಮಾರುಕಟ್ಟೆಯಲ್ಲಿ ರೆಡಿಮೇಡ್ ಬಟ್ಟೆಗಳಿಗಿಂತ ಕೈಯಲ್ಲಿ ಮಾಡಿದ ಬಟ್ಟೆಗಳು ಯಾವ ರೀತಿಯಲ್ಲಿ ಭಿನ್ನವಾಗಿರು ರೆಡಿಮೆಂಟು ಬಟ್ಟೇ ಅಂತಂಥ ನಾವು ಅಂತೀವಿ ಬೇರೆ ರೆಡಿಮೆಂಟ್ ಯಾಕೆ ಅಂತಂದರೆ ರೆಡಿಮೆಂಟೂ ಎಲ್ಲೋ ಹೊಲ್ದು ಎಲ್ಲೋ ಸ್ಟಿಚಸ್ ಮಾಡಿ ತಗೋ ಬಂದಿರ್ತಾರೆ ಅವು ನಾವು ಏನು ಮಾಡ್ತೀವಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲಲ್ಲಿ ಟ್ರೆಂಡ್ಸು ರಿಲಯನ್ಸೂ ಬೇರೆ ಬೇರೆ ದೊಡ್ಡ ದೊಡ್ಡ ಶೋರೂಮಲ್ಲಿ ರೆಡಿಮೆಂಟ್ಸ್ ಬಟ್ಟೆ ಮಾರ್ತಾ ಇರ್ತಾರೆ ನಾವೇನು ಮಾಡ್ತೀವಿ ಆ ರೆಡಿಮೆಂಟ್ ಶಾಪ್ಗೆ ಹೋಗ್ತಿವಿ ದೊಡ್ಡ ಶಾಪು ಚೆನ್ನಾಗಿದೆ ಎಸಿ ಎಲ್ಲ ಇದೆ ಅಯ್ ಹಂಗಿದೆ ಹಿಂಗಿದೆ ಅಂತ ಹೇಳಿ ತಗೊಂಬಿಡ್ತಿವಿ ತಗೋಳೋದ್ಕಿಂತ ಆ ಬಟ್ಟೆ ನೋಡ್ತಿವಿ ಚೆನ್ನಾಗಿರುತ್ತಂತ ಓಪನ್ ತಗೊಂಬಿಡ್ತಿವಿ ಅವ್ರೇನು ಮಾಡ್ತಾರೇ ಬೈ ವನ್ನು ಗೆಟ್ ವನ್ನು ಅದು ತಗೊಂಡ್ರೆ ಇದು ಫ್ರೀ ಇದು ತಗೊಂಡ್ರೆ ಅದು ಫ್ರೀ ಅಂತ ಹಾಕಿರ್ತಾರೆ ನಾವು ಆಸೆ ಪಟ್ಟು ರೆಡಿಮೆಂಟ್ ಬಟ್ಟೆಗೆ ಪ್ರೋತ್ಸಾಹ ಕೊಡ್ತೀವಿ ಆ ರೆಡಿಮೆಂಟ್ ಬಟ್ಟೆಲಿ ಕಲರು ಹೋಗ್ತವೆ ಸ್ಟಿಚ್ಚಸು ಹೋಗ್ತವೆ ಇಲ್ಲ ನಾವು ತಗೊಂಡಾಗ ಹಾಕೋಳೋವರೆಗು ಅಷ್ಟೇ ಇರ್ತದೆ ನೀರಲ್ಲಿ ಹಾಕಿದ್ರೆ ಮತ್ತು ಚಿಕ್ಕದಾಗ್ಬೋದು ಸೈಜ್ ಅವೆಲ್ಲ ಏರುಪೇರು ಆಗ್ತವೆ ಆಮೇಲೆ ನಾವೂ ಈ ಸ್ಟಿಚ್ಚಸು ಒಂದೂ ಸ್ಟಿಚಸು ಸರಿ ಇರೋಲ್ಲ ನಂತರ ಕಲರು ಹೋಗುತ್ತೆ ಆಮೇಲೇ ನಮ್ಮ ಸೈಜ್ ಏನಿರುತ್ತಲ್ಲ ನಾವು ತೋಗಳೋಣೊ ಸೈಜ್ ಬೇರೆ ಆಮೇಲೆ ನೀರಲ್ಲಿ ಹಾಕಿದ್ಮೇಲೆ ಸೈಜ್ ಕುಗ್ಗುತ್ತೆ ಆ ಸೈಜ್ ಕುಗ್ಗಿದ್ ಆಮೇಲೆ ಅವರು ಏನು ಮಾಡ್ತಾರೆ ತಗೊಂಡೋಗಿ ವಾಪಸ್ ಕೊಡೋಕು ಆಗೋಲ್ಲ ಹಾಗಾಗಿ ರೆಡಿಮೆಂಟಿಗು ಈ ನಾವು ತೊಗೊಂಡು ಹೊಲ್ಸೋದಕ್ಕು ಎಷ್ಟು ವ್ಯತ್ಯಾಸ ಅಂತಂದರೆ ನಾವು ತಗೊಂಡು ಬಟ್ಟೆ ತಗೊಂಡು ಟೈಲರ್ ಹತ್ರ ಹೋಗಿ ಹೊಲ್ಸಿ ಹಾಕೊಂಡ್ರೆ ಆ ರೀತಿ ಬೇರೆ ಈ ನಾವೂ ಟೈಲರ್ ಹತ್ರ ಹೋಗಿ ನಮಗೆ ಎಷ್ಟು ಬೇಕು ಅಷ್ಟು ಹೊಲ್ಸಿ ಆಮೇಲೆ ಅದು ಬಟ್ಟೆ ತಗೊಂಡರೆ ಅದು ನಾವು ಏನು ಯಾವ ಬಟ್ಟೆ ಏನಂತೇಳಿ ತಿಳ್ಕೊಂಡು ಅದೆಲ್ಲ ನಾವು ಸ್ಟಿಚಸ್ ಮಾಡಿಸಿ ನಮಗ್ ಯಾವ ಥರ ಬೇಕೋ ಆ ಥರ ಸ್ಟಿಚಸ್ ಮಾಡಿಸ್ಬೋದು ಇದೆಲ್ಲ ನಾವು ನಮ್ಮಈ ರೆಡಿಮೆಂಟಿಗೂ ಈ ನಾವು ತಗೋಳೋ ಬಟ್ಟೆಗೆ ಏನು ವ್ಯತ್ಯಾಸ ಅಂತಂದರೆ ರೆಡಿಮೆಂಟ್ ಅಂದರೆ ಅವ್ರೇನು ಡಿಸೈನ್ ಇರ್ತದೋ ಆ ಡಿಸೈನೇ ಹಾಕ್ಕೋಬೇಕು ನಾವೂ ನಮ್ದು ಏನಂತ ಅಂತಂದರೆ ನಾವು ಬಟ್ಟೆ ತಗೊಂಡು ನಮ್ದೇನೂ ಡಿಸೈನಿಂಗ್ ಬರುತ್ತೆ ನಾವು ಹೆಂಗ್ ಹೊ ಸ್ಟಿಚಿಂಗ್ ಮಾಡಿಸ್ಬೇಕು ಆ ರೀತಿ ಮಾಡ್ಸೋದು ಬರುತ್ತೆ ಅದ್ಕು ಇದ್ಕು ವ್ಯತ್ಯಾಸ ಇದು ನಂತರ ಈ ನಮ್ಮ ಲೇಡಿಸ್ ಲೇಡಿಸ್ ಏನು ಮಾಡ್ತಾರೆ ಇವಾಗ ಸ್ಯಾರಿ ಸ್ಯಾರಿ ತೊಗೋಳದೇ ಭಾಳ ಕಡಿಮೆ ಆಗಿಬಿಟ್ಟಿದೆ ಇಳಕಲ್ ಸೀರೆ ಇವೆಲ್ಲ ಏನಪ್ಪ ಅಂತಂದರೆ ಒಂದು ಸಂಸ್ಕೃತಿಯಾದ ಬಟ್ಟೆಗಳು ಇವೆಲ್ಲ ಬಿಟ್ಕೊಂಡು ರೆಡಿಮೆಂಟ್ ತಗೊಂತಾರೆ ಏನು ನೈಟಿ ತೊಗೋಳದು ಹಾಕೋಳದು ಇಲ್ಲ ರೆಡಿಮೆಂಟ್ ಡ್ರಸ್ ಬರ್ತವೆ ಅವು ತೊಗೋಳದು ಹಾಕೋಳದು ಈ ನಮ್ಮ ಸಂಸ್ಕೃತಿ ಅನ್ನೋದು ಭಾಳ ಕಡಿಮೆ ಆಗಿದೆ ಈ ಇಳಕಲ್ ಸೀರೆ ಆ ಸೀರೆ ಈ ಸೀರೆ ಈ ಎಷ್ಟು ಚೆನ್ನ ಏನಪ್ಪ ಅಂತಂದರೆ ಫಸ್ಟಿಗೆಲ್ಲಾ ಸೀರೆ ಉಟ್ಕೊಂಡು ಹೆಣ್ ಮಕ್ಕಳು ಚೆನ್ನಾಗೆ ಮೈ ತುಂಬ ಬಟ್ಟೆ ಹಾಕೊಂಡು ಬರ್ತಾ ಇದ್ರು ಇವಾಗ ಎಲ್ಲ ನಮ್ಮ ದೇಶ ಬಟ್ಟೆಯಿಂದ ಹೆಣ್ಣು ಮಕ್ಕಳು ಭಾಳ ಕುಗ್ಗುತ ಇದ್ದಾರೆ ಏನಪ್ಪಾ ಅಂತಂದರೆ ಫಾರಿನ್ ಫಾರಿನ್ ಕಂಟ್ರಿಯಲ್ಲಿ ಏನು ನಡಿತಾ ಇದೆ ಡ್ರಸ್ಸಸು ಅದು ನಮ್ಮ ಭಾರತ್ ದೇಶದಲ್ಲಿ ಬಂದಿದೆ ಭಾರತ ದೇಶದಲ್ಲಿ ಬಂದು ವಿದೇಶಿಗಳಿಗೆ ನಾವು ಭಾರತ ದೇಶ ಹೆಂಗಿದೆ ಅಂತ ಹೇಳ್ಕೊಟ್ಟಿದ್ದಕ್ಕೆ ವಿದೇಶಿಗಳು ನಮ್ಮ ಸಂಸ್ಕೃತಿ ಕಲಿಯೋಕೆ ಪ್ರಯತ್ನ ಮಾಡ್ತಾ ಇದಾರೆ ಈ ಬಟ್ಟೆಗಳು ವಿಚಾರ ಇದೆ ನಾವೇ ಮಾಡ್ತಿದಿವಿ ಅಂದರೆ ಇವಾಗ ರೆಡಿಮೆಂಟ್ ಬಂದು ಬರ್ತಾ ಇದ್ದಾಗಿಂದ ಭಾಳ ಸೋಂಬೇರಿತನ ಆಗಿದೆ ರೆಡಿಮೆಂಟು ಬಟ್ಟೆಗಳು ತುಂಬ ತಗೊಂಡು ಈ ತಗೊಂಡು ಬಟ್ಟೆ ಬಟ್ಟೆ ತೊಗೋಳಕ್ಕಿಂತ ರೆಡಿಮೆಂಟ್ ಬಟ್ಟೆ ತಗೊಂಡು ಭಾಳ ಸುಲಭವಾಗಿ ಪ್ರಯಾಣ ನಡೆಸ್ತಾ ಇದಾರೆ ನಂತರ ಈ ಮಕ್ಕಳಿಗು ಕೂಡ ರೆಡಿಮೆಂಟ್ ಸ್ಟಿಚಸ್ ಆಗಿರೋ ಬಟ್ಟೆಗಳ್ ಹಾಕಿ ಚಿಕ್ಕ ಮಕ್ಕಳಿಗೆ ಯಾವ ಡ್ರಸ್ ಹಾಕಬೇಕು ಯಾವು ಇಲ್ಲ ಏನು ಎಲ್ಲ ಇದಾಗಿದೆ ಆಮೇಲೇ ಈ ಟ್ರೇ ಈ ರೆಡಿಮೆಂಟು ಔಟ್ ಸೈಡ್ ಏನು ಬಟ್ಟೆಗಳ್ ತಗೋಳದು ಭಾಳ ನೆಸೆಸ್ಸರಿ ಯಾಕಂತಂದರೆ ಅವರು ಶಾಪಿಂಗ್ ಮಾ ಶಾಪಿಂಗಲ್ಲಿ ಇಟ್ಟಿರ್ತಾರೆ ಆ ಶಾಪಿಂಗ್ ತಗೊಂಡು ಕಲರ್ ಹೋಗ್ತದೆ ಅವೆಲ್ಲಾ ಕಲರ್ ಹೋದ್ಮೇಲೆ ನಾವು ಪ ಹೋಗಿ ಮತ್ತು ವಾಪಾಸ್ ಕೊಟ್ರೆ ತಗೋಳಲ್ಲ ಅವರು ಹಾಗಾಗಿ ನಾವು ರೆಡಿಮೆಂಟ್ ತಗೋಳದು ಕಡಿಮೆ ಮಾಡಿ ಆದಷ್ಟು ನಾವಿಲ್ಲಿ ಪ್ರಯತ್ನ ಮಾಡಬೇಕು ಏನು ನಾವೇ ತೊಗೊಂಡು ನಾವೇ ಸ್ಟಿಚಸ್ ಹಾಕ್ಸಿ ನಮ್ಮ ಸಂಸ್ಕೃತಿ ಏನಿದೆ ಆ ಥರ ನಿಮಗ್ ಏನು ಇಷ್ಟ ಬರುತ್ತೆ ಆ ಥರ ಸ್ಟಿಚಸ್ ಮಾಡ್ಕೊಂಡು ಮಕ್ಕಳಿಗೆ ಹಾಕ್ಬೋದು ಆಮೇಲೆ ನಾವು ಕೂಡ ಹಾಕೊಬೋದು